ನನಗೆ ಇದ್ರ ಬಗ್ಗೆ ಹೇಳಿದ್ದು ನಮ್ಮ ಫ್ರೆಂಡು ಈ ಶಾಂಪು ನನಗೆ ತುಂಬ ಯೂಸಾಗಿದೆ ಯಾಕೆಂದ್ರೆ ನನಗೆ ತುಂ ಫಶ್ಟಲ್ಲಿ ತುಂಬ ಹೇರ್ ಫಾಲ್ ಆಗ್ತಿತ್ತು ಡ್ಯಾಂಡ್ರಫ್ ಇತ್ತು ಅದರಿಂದ ಮುಖದ ಮೇಲೆ ಎಲ್ಲ ಪಿಂಪಲ್ಸೆಲ್ಲ ಸ್ಟಾರ್ಟಾಗಿತ್ತು ನಾನು ತುಂಬ ಥರದ್ದನ್ನು ಟ್ರೈ ಮಾಡಿದೆ ಮನೆಯಲ್ಲಿ ಸಿಗುವಂಥದ್ದು ಯಾರು ಏನು ಹೇಳದ್ರುನೂ ಅದನ್ನು ಎಲ್ಲಾ ಮಾಡಿದ್ದೀನಿ ಆದ್ರೂ ನನಗ್ ಏನೆಂದ್ರೆ ಮತ್ತೆ ಮತ್ತೆ ಹೇರ್ ಫಾಲ್ ಲೊಸ್ ಆಗ್ತಿದೆ ಹೊರತು ಬೇರೆ ಏನೂ ಆಕ್ತಿರ್ಲಿಲ್ಲ ಬಟ್ ಇವ್ಳು ಹೇಳಿದ ಮೇಲೆ ಇದನ್ನು ನಾನು ಒನ್ ಮಂತ್ ಟ್ರೈ ಮಾಡಿದೆ ನನಗ್ ಹಾಲ್ಮೋಸ್ಟ ಆಲ್ ಏನಂದ್ರೆ ಫಿಫ್ಟೀನ್ ಡೇಸಲ್ಲೆ ತುಂಬ ಏನಂದ್ರೆ ಸ್ಯಾಟಿಸ್ಫೈಡ್ ಆದೆ ನಾನು ಈ ಶಾಂಪುವಿಂದ ಯಾಕೆಂದ್ರೆ ನನಗೆ ಹೇರ್ ಫಾಲ್ ಕಂಟ್ರೋಲಾಯಿತು ನನ್ನ ಹೇರ್ಸೆಲ್ಲ ತುಂಬ ಕಪ್ಪಾಗಿ ತಿರುಗೋದಕ್ಕೆ ಸ್ಟಾರ್ಟಾಯಿತು ಮೊದಲೆಲ್ಲ ನಂಗೆ ಗ್ರೇ ಹೇರ್ಸ್ ವೈಟ್ ಏರ್ಸ್ ಬರ್ತಾ ಇತ್ತು ಬಟ್ ಇದನ್ನು ಸ್ಟಾಟ್ ಮಾಡಿದ್ಮೇಲೆ ಗ್ರೇ ಹೇರ್ಸ್ ಕೂಡ ಕಪ್ಪಾಗ್ತಿತ್ತು ಡ್ಯಾಂಡ್ರಫ್ ಅಂತು ಫುಲ್ ಕ್ಲಿಯರಾಗಿತ್ತು ಮತ್ತೆ ಈಗ ನನ್ನ ಮುಖವು ಸಹ ಏನೆಂದ್ರೆ ಅದು ಡ್ಯಾಂಡ್ರಫ್ ಬೀಳದೆ ಇರೋದರಿಂದ ಫೇಸ್ ಕೂಡ ಕ್ಲಿಯರ್ ಆಗಿದೆ ಬಟ್ ಈ ಶಾಂಪು ಅಂತು ನನಗೆ ತುಂಬ ಇಷ್ಟ ಆಗಿದೆ ಆಲ್ಮೋಸ್ಟ್ ಆಲ್ ನಾನು ಇದನ್ನು ಈಗ ಒಂದು ಆರ್ ತಿಂಗಳಿಂದ ಯೂಸ್ ಮಾಡ್ತನೇ ಇದ್ದೀನಿ ನಾನು ಬೇರೆ ಯಾವುದೇ ಶಾಂಪುಗೆ ಚೇಂಜಾಗಿಲ್ಲ ನನಗೆ ಬೇರೆದನ್ನು ಟ್ರೈ ಮಾಡಬೇಕು ಅಂತ ಸಹ ಅನಿಸ್ತಿಲ್ಲ ಇದರಿಂದ ನಂಗೆ ತುಂಬ ಖುಷಿ ಆಗ್ತಿದೆ